ಜಾಹೀರಾತಿನ ಬಗ್ಗೆ ಹೇಳಬೇಕು ಅಂತಂದರೆ ಈಗ ನಾವು ಟಿ ವಿಲ್ಲೆಲ್ಲ ಜಾಹೀರಾತನ್ನ ಕೊಡ್ತಾ ಹೋದರೆ ಅದು ಜನಗಳಿಗೆ ತುಂಬ ಬೇಗ ಮುಟ್ಟುತ್ತೆ ಅದೇ ಅಕಸ್ಮಾತ್ ಈಗ ನಾವು ಒಂದು ಪೋಸ್ಟರ್ ಅಂಟಿಸೋದಾಗ್ಲಿ ಅಥವಾ ಬೇರೆ ಇನ್ನೊಂದೇನೋ ಮನೆ ಹತ್ತಿರ ಹೋಗಿ ಡೆಮೋ ಕೊಡೋದಾಗಲಿ ಈ ಥರದ್ದೆಲ್ಲ ನಾವು ಮಾಡ್ತಾ ಹೋದ್ರೆ ನಾವು ಆ ಥರ ಏನಾರ ಪ್ರಾಡಕ್ಟ್ಸ್ ಬಗ್ಗೆ ಆಗಲಿ ಒಂದು ಏನಾದರೂ ಒಂದು ಇದ್ರ ಬಗ್ಗೆ ನಾವು ಕೊಡ್ತಾ ಹೋದರೆ ಅವ್ರಿಗೆ ಅಷ್ಟು ಬೇಗ ಮುಟ್ಟೋದಿಲ್ಲ ಅದ್ರ ಬದಲು ನಾವು ಅದನ್ನು ಟಿ ವಿಲಿ ಒಂದು ಜಾಹೀರಾತನ್ನ ಅದು ಏನೇನು ಮಾಹಿತಿ ಇರುತ್ತೆ ಹೇಗೇಗ್ ಇರುತ್ತೆ ಅದನ್ನೆಲ್ಲ ನಾವು ಒಂದು ಶೂಟ್ ಮಾಡಿ ಅದನ್ನ ಏನಾರು ನಾವು ಜಾಹೀರಾತಿನ ಮೂಲಕ ಅಂದರೆ ಟಿ ವಿ ಮೂಲಕ ನಾವು ಜಾಹೀರಾತನ್ನ ಕೊಡ್ತಾ ಹೋದ್ರೆ ನಮ್ಮ ವಸ್ತುಗಳು ತುಂಬ ಬೇಗ ತುಂಬ ಚೆನ್ನಾಗಿ ಸೇಲ್ ಆಗ್ತವೆ ಈಗ ಒಂದು ಕ್ರೀಮಾಗಿರ್ಬೋದು ಒಂದು ಚಾಕ್ಲೆಟಾಗಿರ್ಬೋದು ಒಂದು ಯಾವುದಾದ್ರೂ ಕುರ್ಕುರೆ ಆಗಿರ್ಬೋದು ಈ ಥರದ ಯಾವ್ದಾದ್ರೂ ಜಾಹೀರಾತು ಆಗಿರ್ಬೋದು ಅದ್ರ ಬ್ ಅದು ಆಗ್ಲಿ ಇನ್ನು ದೊಡ್ಡ ದೊಡ್ಡದು ಅಂತ ನೋಡಿದ್ರೆ ಕಾರ ಬೈಕ ಈ ಥರದ್ದೆಲ್ಲ ನಾವು ಜಾಹೀರಾತನ್ನ ಟಿ ವಿಲಿ ಬಿಟ್ಟು ಬೇರೆ ಅಂದರೆ ಫೇಸ್ ಟು ಫೇಸ್ ಅಂದರೆ ಮುಖ ಮುಖಾಮುಖಿ ನಂತರ ಮಾಡೋದಕ್ಕೆ ಆಗೋದಿಲ್ಲ ತುಂಬ ಟೈಮಾಗುತ್ತೆ ಅಲ್ಲಿ ಮತ್ತು ಎನರ್ಜಿ ಕೂಡ ವೇಸ್ಟ ನಮ್ಮದು ನಾವು ಮನೆಮನೆಗೆ ಹೋಗಿ ಮಾಡ್ತೀವಿ ಅಂದರೆ ಅದೆಲ್ಲ ಆಗೋದಿಲ್ಲ ಹಾಗಾಗಿ ನಾವು ಟಿ ವಿ ಮೂಲಕ ಅಂದರೆ ಟಿ ವಿ ಮುಖಾಂತರ ನಾವು ಏನಾರು ಕೊಡ್ತಾ ಹೋದ್ರೆ ನಮಗೂ ಕೂಡ ಸೇಲ್ಸು ಸ್ವಲ್ಪ ಜಾಸ್ತಿಯಾಗ್ತಾ ಹೋಗುತ್ತೆ ಹೀಗಾಗಿ ನಾವು ಟಿ ವಿ ಮುಖಾಂತರ ಏನಾರು ನಾವು ಜಾಹೀರಾತನ್ನ ಕೊಟ್ಟರೆ ನಮ್ಮ ಕಂಪ್ನಿಗಳಿಗೆ ತುಂಬ ಲಾಭ ಆಗುತ್ತೆ ಅದರಲ್ಲೂ ದೊಡ್ಡ ದೊಡ್ಡ ಕಂಪ್ನಿಗಳಿಗಂತೂ ತುಂಬ ಅಂದರೆ ತುಂಬ ಲಾಭ ಆಗುತ್ತೆ